ಗಾಯನವನ್ನು ಉತ್ತಮಗೊಳಿಸಲು ನಮ್ಮ ದೇಹ ಮತ್ತು ಮುಖದ ಭಾವನೆಗಳನ್ನ ಹೇಗೆ ಬಳಸುತ್ತೀರಿ ಅಂತ ಹೇಳಿದ್ರೆ ಈಗ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಮ್ದು ಇವಾಗ ಹಾಡು ಚೆನ್ನಾಗಿ ಇರಬೇಕು ಅಂತ ಹೇಳಿದ್ರೆ ನಾವು ಅದನ್ನು ಏನು ಮಾಡ್ತ್ರು ಪದೇ ಪದೇ ಅದನ್ನು ಪ್ರ್ಯಾಕ್ಟೀಸ್ ಮಾಡ್ತ್ರು ಮತ್ತು ಇವಾಗ ಕ್ಲಾಸಸ್ಸು ಸಂಗೀತ ಕ್ಲಾಸಸ್ಗೆಲ್ಲ ಹೋಗ್ತೀವಿ ಕ್ಲಾಸ್ ಅಂತ ಹೇಳಿದ್ರೆ ಇವಾಗ ಸ ಎಲ್ಲ ಇವಾಗ ಶಿಕ್ಷಣ ಎಲ್ಲ ಹೇಳ್ಕೊಡುವಂಗೆ ಶಾಲೆಗೆ ಹೆಂಗೆ ಹೋಗ್ತೀವಿ ಕಲಿಯಬೇಕು ಅಂತ್ಹೇಳಿ ಅದೇ ರೀತಿಯೇ ನಾವು ಇವಾಗ ಏನಂದರೆ ಹಾಡು ಹೇಳಬೇಕು ಅಂತ ಹೇಳಿದ್ರೆ ನಾವು ಅದನ್ನು ಕಲಿಯಬೇಕು ಕಲಿಯಬೇಕು ಅಂತ ಹೇಳಿದ್ರೆ ನಮಗೆ ಯಾರಾದರೂ ಸ ಗುರುಗಳು ಇರಬೇಕು ಅದೇ ರೀತಿ ನಾವು ಅದನ್ನು ಕಲಿಲಿಕ್ಕೆ ಹೋಗ್ತೀವಿ ಕ್ಲಾಸಿಗೆಲ್ಲ ಹೋಗ್ಬಿಟ್ ಆಮೇಲೆ ಕಲಿತು ಏನು ಮಾಡ್ತಾರೆ ಅಂದರೆ ಏನಂದರೆ ಎಲ್ಲ ಹಾ ತುಂಬ ಸೈಲೆಂಟ್ ಇರೋ ಪ್ಲೇಸ್ ಈ ಥರ ಇದರಲ್ಲಿ ನಾವು ಹಾಡನ್ನು ಹೇಳುಕ್ಕೆ ಇಷ್ಟಪಡ್ತ್ರು ಮತ್ತೇನು ಅಂತ ಹೇಳಿದ್ರೆ ಇವಾಗ ಎಲ್ಲ ಕಡೆ ಸಾಂಗ್ ಶ್ ಸೌಂಡ್ ಜಾಸ್ತಿ ಇರೋ ಕಡೆ ಈ ಕಡೆ ಎಲ್ಲ ಸಾಂಗ್ ಹಾಡನ್ನು ಹೇಳುಕ್ಕಾಗಲ್ಲ ಮತ್ತೇನು ಅಂತ ಹೇಳಿದ್ರೆ ಹಾಡೇಳುವಾಗ ಕೇಳ್ ಕೆಳ ಮನೆ ಅಂದರೆ ಇವಾಗ ನಿಧಾನವಾಗಿ ಶುರು ಮಾಡಬೇಕು ಹಾಡನ ಒಂದೇ ಸಲ ಶ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ ಅದೇ ರೀತಿ ನಿಧಾನವಾಗಿ ಹಾಡನ್ನು ಹೇಳ್ತಾ ಹೇಳ್ತಾ ಹೋಗಬೇಕು ಮತ್ತು ಇನ್ನೇನು ಅಂತ ಹೇಳಿದ್ರೆ ನಿಧಾನವಾಗಿ ತುಂಬ ಕೂಲಾಗಿ ಖುಷಿಯಿಂದ ಹಾಡನ್ನ ಹೇಳಬೇಕು ಇನ್ನು ಇನ್ನೇನು ಅಂತ ಹೇಳಿದ್ರೆ ಹಾಡು ಹೇಳುವಾಗ ಯಾವುದೇ ರೀತಿ ಗೊಂದಲ ಈ ಥರ ಎಲ್ಲ ಇರಬಾರ್ದು ಕೂ ತಂಪಾ ಮನಸ್ಸು ಶಾಂತವಾಗಿರಬೇಕು ಈ ಥರ ಎಲ್ಲ ಇರುವಾಗ ಹಾಡನ್ನು ಹೇಳಿದ್ರೆ ತುಂಬ ಚೆನ್ನಾಗಿ ಗಾಯನ ನಮ್ಮ ನಾವು ಹೇಳಿರೋ ಹಾಡು ಏನಾಗುತ್ತೆ ತುಂಬ ಚೆನ್ನಾಗಿ ಇರುತ್ತೆ ಅದು ಬಿಟ್ಟು ನಾವು ಇರೋ ನಮ್ಮ ಮನಸ್ಥಿತಿ ಅಥ್ವಾ ಈ ಥರ ನಮ್ಗೆ ಏನಾದರೂ ಗೊಂದಲ ಆ ಥರ ಎಲ್ಲ ಇಟ್ಕೊಂಡು ಹಾಡು ಹೇಳಕ್ಕೆ ಹೋದ್ರೆ ಅಲ್ಲೂ ಕು ಹಾಡಲ್ಲೂ ಕೂಡ ಏನಾದರೂ ಒಂದು ತಪ್ಪಾಗಿ ಬಿಡುತ್ತೆ ಅಥವಾ ಏನಾದರೂ ಆಗೋಗುತ್ತೆ ಅದಕ್ಕೆ ನಾವು ಏನು ಮಾಡ್ಬೇಕು ಅಂತ ಹೇಳಿದ್ರೆ ಹಾಡನ್ನೆಲ್ಲ ಹೇಳುವಾಗ ತುಂಬ ಸೂಕ್ಷ್ಮವಾಗಿ ಅಥವಾ ತುಂಬ ನಿಧಾನವಾಗಿ ತುಂಬ ಆರಾಮಾಗಿ ಅಥವಾ ಈ ಥರ ಖುಷಿಯಾಗಿ ಮನಸ್ಸು ಸರಿ ಇರೋ ಈ ಥರ ಇರುವಾಗಲೇ ಹಾಡನ್ನೆಲ್ಲ ಹೇಳಬೇಕು ಮತ್ತೇನು ಅಂದರೆ ಮುಖದ ಭಂಗಿಗಳನ್ನು ಹೇಗೆ ಬಳಸುತ್ತೀರಿ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ನಗು ನಗ್ತಾ ತುಂಬ ಖುಷಿಯಿಂದ ಲವಲವ್ಕಿಂದ ಇರಬೇಕು ಅದು ರೀತಿ ಇರುವಾಗ ನಾವು ಹಾಡನ್ನು ಹೇಳಬೇಕು ತುಂಬ ನಗ್ತಾ ಅಂದರೆ ನಗು ಮುಖದಿಂದ ಇರಬೇಕು ಇದಿಲ್ಲ ಇರುತ್ತೆ ನಮ್ಮ ಹಾಡನ್ನು ಭಾವ್ನೆಗಳ ಮೂಲಕ ವ್ಯಕ್ತ ಕ ವ್ಯಕ್ತಪಡಿಸ್ಬೇಕು ಇವಾಗ ನಾವು ಇವಾಗ ಒಂದು ಹಾಡು ಹೇಳ್ತೀವಿ ಅಂತ ಹೇಳ್ದ್ರೆ ನಮ್ಮ ಮುಖದ್ದು ಭಾವನೆ ಹೆಂಗೆ ಇರ್ಬೇಕಂತ ಹೇಳ್ತೀವಿ ಇವಾಗ ನಾವು ನಮ್ಮ ಮುಖದ ಭಾವನೆಯಿಂದ ಗೊತ್ತಾಗಬೇಕು ನಾವು ಯಾವ ನಮ್ಮ ಮನಸ್ಸು ಯಾವ ಥರ ಇದೆ ಅಂತ ಹೇಳ್ಬಿಟ್ ಇವಾಗ ನಾವು ಖುಷಿಲಿ ಇದ್ದೀವಾ ಖುಷಿಯಾಗಿ ಹಾಡು ಹೇಳ್ತೀವಿ ಅಥವಾ ಹೇಳ್ತ್ರು ಈ ಥರ ಮಾಡ್ತ್ರು ಆದರೆ ಅದೇ ನಾವು ಇವಾಗೊಂದು ಬೇಜಾರಲ್ಲಿರೋ ಹಾಡು ಹೇಳಿದ್ರೆ ಮುಖದ ಭಾವ್ನೆಯೂ ಹಾಗೆ ಚೇಂಜ್ ಆಗುತ್ತೆ ಅದೇ ರೀತಿ ನಾವು ಹೇಗೆ ಇವಾಗ ನಾವು ಹೇಳೋ ಹಾಡಿನ ಮೇಲೆ ನಮ್ಮ ಭಾವ್ನೆಯೂ ಡಿಪ್ ಇದು ಅವ್ಲಂ ಭಾವ್ನೆಯೂ ಡಿಪೆಂಡ್ ಆಗಿರುತ್ತೆ ನಾವು ಹೇಳೋ ಹಾಡಿನ ಮೇಲೆ ಇವಾಗ ನಾವೊಂದು ನಗ್ತಾ ನಗ್ತಾ ಹಾಡು ಹೇಳ್ತಿದ್ದೀವಿ ಅಂತ ಹೇಳಿದ್ರೆ ಅದು ನಮ್ಗೆ ತುಂಬ ಖುಷಿ ಆದವಾಗ ನಾವು ಹೇಳ್ತಿದ್ವಿ ಅಂತ ಹೇಳ್ತ್ರು ಅಂತ ಅರ್ಥ ಅದೇ ನಾವು ಅಳ್ತಿದ್ದವಾಗ ಹೇಳಿದ್ರೆ ನಾವು ಅಳ್ತಿದ್ರು ಅಥ್ವಾ ಬೇಜಾರಲ್ಲಿ ಬೇಜಾರು ಇದ್ದವಾಗ ಹಾಡ್ದ್ರೆ ಬೇಜಾರಾಗಿತ್ತು ಆ ಟೈಮ್ನಲ್ಲಿ ಹಾಡು ಹೇಳಿದ್ರು ಅಂತ ಅರ್ಥ ಇದೇ ರೀತಿ ನಾವು ಹೇಳೋ ಹಾಡು ನಮ್ಮ ನಾವು ಮುಖದ ಭಾವನೆ ಹೆಂಗೆ ಬರುತ್ತೋ ಅದೇ ರೀತಿ ಹಾಡುವುದಕ್ಕೆ ಇದಾಗುತ್ತೆ ಮತ್ತೇನು ಅಂತ ಹೇಳ್ದ್ರೆ ಇವಾಗ ಏನಂದರೆ ನಾವು ತುಂಬ ಉತ್ಸಾಹದಿಂದ ಅಥ್ವಾ ಇನ್ನೊಬ್ಬರಿಗೇನು ಸ್ಫೂರ್ತಿ ತುಂಬ್ತೀವಿ ಈ ಥರ ಎಲ್ಲ ಇರುವಾಗ ಮುಖದ ಭಾವನೆ ಎಲ್ಲ ಮುಖದ ಭಾವನೆ ಮತ್ತು ಹಾಡು ಎಲ್ಲ ಇದಾಗುತ್ತೆ ನಮ್ಮ ಮುಖದ ಭಾವ್ನೆಯೇ ಹೇಳಬೇಕು ನಾವು ಯಾ ಮುಖದ ಭಾವ್ನೆಯೇ ಹೇಳಬೇಕು ಯಾವ ರೀತಿ ಹಾಡನ್ನು ಹೇಳ್ತಿದ್ದೀವಿ ಅಂತ್ಹೇಳಿ ಆ ಥರ ನಾವು ಅದನ್ನು ಹೇಳ್ಬೇಕು